ಹಾಂ ಹೇಳಿ ಫಸ್ಟ್ ಸ್ಟ್ಯಾಂಡರ್ಡಾ ಹಾಂ ಹೇಳಿ ಮದ್ವೆಗೆ ಎಲ್ಲ ರಜಾ ಕೊಡೋಕಾಗುತ್ತಾ ಅಯ್ಯೋ ಯುನಿಟ್ ಟೆಸ್ಟ್ ಎಲ್ಲ ನಡೀತಿದೆ ಇವಾಗ ರಜಾ ಕೊಟ್ಟರೆ ಹೇಗೆ ಯಾವಾಗ ತ್ರೀ ಡೇಸ್ ಎಲ್ಲ ಕೊಡೋಕಾಗೊಲ್ಲ ಎಲ್ಲ ಮಕ್ಕಳು ರಜಾ ಕೇಳ್ತಾರೆ ಹಾಗಂತ ತ್ರೀ ಡೇಸು ಫೋರ್ ಡೇಸ್ ಎಲ್ಲ ಕೊಡೋಕಾಗಲ್ಲ ಮದುವೆಗೆಲ್ಲ ಯಾರು ರಜೆ ಕೇಳ್ತಾರೆ ಟೆಸ್ಟ್ ನಡೀತಿದೆಯಲ್ಲಾ ನಿಮಗ್ ಬೇಕಾದಾಗ ರಜಾ ಹಾಕೋಳಾಕಾಗುತ್ತಾ ಯುನಿಟ್ ಟೆಸ್ಟಲ್ಲಿ ಟೈಮಿಗೆ ಟೈಮಿಗೆ ಹಾಂ ಹಾಂ ಸರಿ ಸರಿ ಆಯಿತು ಮೇಡಮ್ ಒಂದು ಲೀವ್ ಲೆಟರ್ ಬರ್ದು ಸಿಗ್ನೇಚರ್ ಹಾಕ್ಸಿ ಕಳಿಸಿ ಹಾಂ